ನಾನು ಒಂದು ದಿನದಲ್ಲಿ ಏನು ಏನಿಲ್ಲ ಅಂತ ಅಂದರೂ ಒಂದೆರಡು ಮೂರು ಗಂಟೆಯಾದರೂ ಅಭ್ಯಾಸ ಮಾಡ್ತಿರ್ತೀನಿ ಯಾಕೆಂದ್ರೆ ನನಗೆ ಹಾಡು ಹೇಳ್ಬೇಕೆಂದ್ರೆ ತುಂಬ ಇಷ್ಟ ನಾನು ಚಿಕ್ಕವಳಿದ್ದಾಗಲಿಂದಲೂ ನಮ್ಮ ಸಂಗೀತ ನಮ್ಮ ಸಂಗೀತ ಶಿಕ್ಷಕರ ಬಳಿನೆ ಹೋಗಿ ನಾನು ಹಾಡನ್ನು ಕಲೀತಿರ್ತೀನಿ ನಾನು ಏನಾದ್ರೂ ಹಾಡೇಳ್ಬೇಕಾದರೆ ತಪ್ಪು ಮಾಡಿದರೆ ಅವರು ನನಗೆ ಎಲ್ಲಿ ಹೇಗೆ ಹಾಡೇಳ್ಬೇಕು ಮತ್ತೆ ಯಾವ ಧ್ವನಿಯಲ್ಲಿ ಹೇಳ್ಬೇಕು ಅಂತೆಲ್ಲ ಹೇಳ್ಕೊಡ್ತಾಯಿದ್ರು ಮತ್ತೆ ಅವರು ನನಗೆ ಹಾಡುಗಳನ್ನು ದಿನನಿತ್ಯ ಹೇಗೆ ಅಭ್ಯಾಸ ಮಾಡಬೇಕು ಎಷ್ಟು ಗಂಟೆಗೆ ಎದ್ದೇಳಿ ಅಭ್ಯಾಸ ಮಾಡಬೇಕು ಯಾವ ಸಮಯದಲ್ಲಿ ಅಭ್ಯಾಸ ಮಾಡಬೇಕು ಅಂತ ಹೇಳ್ಕೊಡ್ತಿದ್ರು ಮತ್ತೆ ನಾನು ಫೋನಲ್ಲಿ ಹಾಡು ನೋಡ್ಕೊಂಡು ದಿನನಿತ್ಯ ಅಭ್ಯಾಸ ಮಾಡ್ತಿರ್ತೀನಿ ನನಗೆ ಇಷ್ಟವಾದ ಹಾಡನ್ನು ನಾನು ಫೋನಲ್ಲಿ ನೋಡ್ತಿರ್ತೀನಿ ಮತ್ತೆ ಕೇಳಿಸ್ಕೋತಿರ್ತೀನಿ ಅದರಂತೆಯೇ ನಾನು ಹಾಡೋದಕ್ಕೆ ಪ್ರಯತ್ನವೂ ಮಾಡ್ತಿರ್ತೀನಿ